ನಮಸ್ಕಾರ ಹೇಳಿ ಮೇಡಮ್ ಹಾಂ ಹೌದು ಹೇಳಿ ಮೇಡಮ್ ಹಾಂ ಹೇಳಿ ಏನ ಹೌದಾ ಹಾಂ ಮಾಡ್ಕೊಡೋಣ ಬಿಡಿ ಮೇಡಮ್ ಯಾವಾಗ ಇರೋದು ಮದುವೆ ಹೌದಾ ಹಾಂ ಹಾಂ ಮಾಡ್ಕೊಡೋಣ ಎಲ್ಲಿ ಇರೋದು ಹೌದಾ ಹಾಂ ಹಾಂ ಖಂಡಿತ್ವಾಗ್ಲು ಹೇಳ್ತಿವಿ ಇವಾಗ ನೋಡಿ ಮೇಡಮ್ ನಿಮಗೆ ಸಂಪೂರ್ಣವಾದ ಈ ಡೆಕೊರೇಷನ್ ಬೇಕು ಅಂದರೆ ಅದಕ್ಕೆ ಮೊದಲನೇದಾಗಿ ನಾನು ನಿಮ್ಮ ನಿಮಗೆ ನಿಮ್ಮ ಬಜೆಟ್ ಏನು ಅಂತ ಕೇಳ್ತೀನಿ ಯಾವ ರೇಂಜಲ್ಲಿ ಇದ್ದರೆ ನಿಮಗೆ ಸೋ ದಟ್ ನಾವು ಮಾತು ಗೊತ್ತು ಮಾಡ್ಕೊಬೋದಲ್ಲವಾ ಇಷ್ಟು ಇಷ್ಟು ರೇಂಜಲ್ಲಿ ಅಂತೇಳಿ ನಿಮ್ದು ಎಷ್ಟು ಬಜೆಟ್ ಮೇಡಮ್ ಈ ಒಂದು ಡೆಕೊರೇಷನ್ ಪ್ರೋಸೆಸ್ಸಿಗೆ ಹಾಂ ಹಾಂ ಓಕೆ ಹಾಂ ಒಂದು ಒಂದೂವರೆ ಲಕ್ಷದ ಒಳಗೆ ಆದರೆ ಅಡ್ಡಿಯಿಲ್ಲ ಅಲ್ಲವಾ ಮೇಡಮ್ ಹಾಂ ಸರಿ ನಿಮ್ಮ ಹಾಂ ಹಾಂ ಹಾಂ ಮೇಡಮ್ ನಾವು ಹೋಗಿರೊ ಎಲ್ಲಾ ಕಡೆನು ನಾವು ಎಲ್ಲಾ ಕಡೆ ಕೆಲಸ ಮಾಡಿದೋರು ಎಲ್ಲರು ಇದೇ ಮಾತೇ ಹೇಳಿದ್ದಾರೆ ಮಾಡ್ಕೊಡೋಣ ಬಿಡಿ ಮೇಡಮ್ ನಿಮ್ಮ ಮದುವೆನು ಚೆನಾಗ್ ಮಾಡ್ಕೊಡೋಣ ಇವಾಗ ನೋಡಿ ಓ ನಿಮಗೆ ಹಾರದಿಂದನು ಹಿಡಿದು ಮಾಡ್ಕೊಡದು ಆದರೆ ಅದಕ್ಕೆ ಈ ಒನ್ ಒನ್ ಲಕ್ಷದ ರೇಂಜಲ್ಲೆ ಮುಗ್ಸ್ತೀವಿ ಒಂದು ಒಂದೂವರೆ ಲಕ್ಷದಲ್ಲೇ ಹಂಗೆ ಇದ್ದರೆ ಅಡ್ಡಿಯಿಲ್ಲ ಮೇಡಮ್ ನಾನು ನಿಮಗೆ ಮಾಹಿತಿ ಎಲ್ಲ ಕಳಿಸಿ ಕೊಡ್ತೀನಿ ಇವಾಗ ಹೂವಿನ ರೇಟ್ ಎಲ್ಲ ಜಾಸ್ತಿ ಆಗಿದೆ ಮೇಡಮ್ ಅದಕ್ಕೆ ಸ್ವಲ್ಪ ಒಂದು ಒಂದೂವರೆ ರೇಂಜಿಗೆ ಹೋಗುತ್ತೆ ಹ್ಞೂ ಅಡ್ಡಿಯಿಲ್ಲ ಅಂದರೆ ಮಾಡ್ಕೊಡ್ತೀವಿ ಹ್ಞ್

ಹಾಂ ಮಾಡ್ಕೊಡೋಣ ಬಿಡಿ ಮೇಡಮ್ ಹಾಂ ಮಾಡ್ಕೊಡೋಣ ಈಗ ನಮ್ಮದು ಹೌದಾ ಹಾಂ ಎರಡು ಬೇರೆ ಬೇರೆ ಬೇಕಾ

ಹ್ಞ್ ಹ್ಞ್ ಹೌದಾ ಹಾಂ ಹ್ಞೂ ಮೇಡಮ್ ಮಾಡ್ಸಿ ಕೊಡ್ತಿವಿ ಬಿಡಿ ನಿಮಗೆ ಡೆಕೋರೇಷನ್ ಬಗ್ಗೆ ನೀವು ಏನು ತಲೇನೆ ಕೆಡ್ಸ್ಕೊಬೇಡಿ ನಾವೆಲ್ಲ ಚೆನಾಗೆ ಮಾಡ್ಕೊಡ್ತೀವಿ ಇವಾಗ ಹೂವಿನ ರೇಟ್ ಜಾಸ್ತಿ ಆಗಿದೆ ಇವಾಗ ನೋಡಿ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ ಈ ಮಂಟಪದ ಸುತ್ತ ಎಲ್ಲ ಡೆಕೋರೇಟ್ ಮಾಡಕ್ಕೆ ಈ ಡೇರೆ ಹೂವು ಚೆಂಡು ಹೂವು ಗುಲಾಬಿ ಹೂವಿಂದ ಮಾಡ್ತೀವಿ ಆಲ್ಸೋ ಲುಕ್ ಕಾಣ್ಸತ್ತೆ ಅಂತೇಳಿ ಅದ್ರಲ್ಲಿ ಕಲ್ಲರ್ ಬೇರೆ ಬೇರೆ ಬಣ್ಣದ್ದೆಲ್ಲ ಮಾಡ್ತಿವಿ ಬಿಡಿ ನಿಮ್ಗೆ ಬೇಕಿದ್ದರೆ ನಾನು ಒಂದು ಫೋಟೋ ಇದೆ ನಿಮ್ಗೆ ಅದು ಚೆನಾಗ್ ಅನ್ಸದ್ದರೆ ನೋಡಿ ಅದೇ ಥರ ಅಂದರೆ ಅದೇ ಥರ ಮಾಡ್ಕೊಡ್ತೀವಿ ನೀವೇ ಕಸ್ಟಮೈಝ್ ಮಾಡಿ ಹೇಳ್ತೀರ ಅಂದರೆ ಸರಿ ಮೇಡಮ್ ನಮ್ಗೆ ಅದೂನು ಅಡ್ಡಿಯಿಲ್ಲ ಇವಾಗ ಹಾರ ಹೂವಿನ ಹಾರದ ಬಗ್ಗೆ ಅಂದರೆ ಹೂವಿನ ಹಾರನು ಅಷ್ಟೆ ಆ ನಿಮಗೆ ರಿಂಗ್ ಸೆರಮನಿಗೆ ಏನು ಅಷ್ಟೊಂದು ಭಾರ್ವಾಗಿರೋದ್ ಬೇಡ ಅನ್ಸತ್ತೆ ಅದಕ್ಕೆ ಹಾಂ ಅದೆ ಸಾಧಾರ್ಣವಾಗ್ ಇರೋದು ಹಾಂ ಅದೇ ಅದ್ನ ಮಾಡಿಸಿ ಬಿಡಿ ಸುಗಂಧರಾಜದ್ದು ಆಮೇಲೆ ಮಲ್ಲಿಗೆ ಹೂವಿಂದು ಇದೆ ಅದ್ನ ಹಾಕಣ ಬೇಕಿದ್ದರೆ ಮೇನ್ ಮದುವೆ ಅಲ್ಲಾ ಮದುವೆಗೆ ನಾವು ಮರೂನ್ ಕಲ್ಲರ್ ಹೂವ ಒಂದು ಬರತ್ತೆ ಅದು ಮತ್ತು ಮಲ್ಲಿಗೆ ಹೂವ ಬಿಳಿ ಇದರಿಂದ ಮಾಡ್ತೀವಿ ಹಾಂ ನಿಮಗೆ ಒಂದು ಸರ್ತಿ ಫೋಟೋ ಕಳಸ್ತೀನಿ ನಿಮಗೆ ಸರಿ ಅನ್ಸದ್ದರೆ ಅದರಲ್ಲೇ ಇದು ಮಾಡಿ ನಿಮಗೂ ಬೇರೆ ಏನಾದರು ಚೇಂಜಸ್ ಬೇಕಿದ್ದರೆ ಬದಲಾವಣೆ ಬೇಕಿದ್ದರೆ ನೀವು ನನ್ನನ್ನು ಕೇಳಿ ನಾವು ಮಾಡ್ಕೊಡಕ್ಕೆ ರೆಡಿ ಇದೀವಿ ಮೇಡಮ್ ಹ್ಞ್ ಹಾಂ ಹೌದಾ ಹೌದಾ ಹಾಂ ಮೇಡಮ್ ಏನೇ ಕೆಲಸ ಇದ್ದರೂ ಹೇಳಿ ಮಾಡಿ ಹಾಂ ಹಾಂ ಏ ನೀವು ಏನು ಚಿಂತೆ ಮಾಡಬೇಡಿ ಬಿಡಿ ನಮ್ಮ ಈ ಫ್ಲವರ್ ಡೆಕೊರೇಷನ್ಗು ನೀವು ಹಾಕ್ಸೋ ಲೈಟಿಂಗ್ಸಿಗೂ ಚೆನಾಗೆ ಕಾಣತ್ತೆ ಮದುವೆ ಬಗ್ಗೆ ಮದುವೆ ತಯಾರಿ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಮೇಡಮ್ ನಮಗೆ ನಿಮ್ದು ಏನೇ ಇದ್ದರೂ ನಾವು ಡಿಟೇಲ್ ಕಳಿಸ್ತೀವಿ ಏನಾದರು ಏನೇ ಬದಲಾವಣೆ ಇದ್ದರೂ ನೀವು ಹೇಳ್ಬೋದು ನಮಗೆ ಆ ಹಾಂ ಹಾಂ ಹಾಂ ಗುಲಾಬಿ ಹ್ಞ್ ಹ್ಞ್ ಗುಲಾಬಿ ಚಂಡು ಹೂವ್ ಎರಡು ಮಿಕ್ಸ್ ಆದರೆ ಅಡ್ಡಿಯಿಲ್ವಾ ಬರಿ ಬರಿ ಗುಲಾಬಿನಾ ಹೌದಾ ಆ ಹೌದಾ ಹ್ಞ್ ಸರಿ ಮೇಡಮ್ ಅದನ್ನೂ ಇದು ಮಾಡೋಣ ಬಿಡಿ ಹೌದು ಹ್ಞ್ ಗುಲಾಬಿ ಹೂವಲ್ಲೇ ಹಾಫ್ ಹಾಫಾ ಹಾಂ ದಾರಿ ಮಾಡ್ತಿವಿ ನಾವೂನು ಮಾಡ್ತೀವಿ ಹಾಂ ಈ ಮಂಟಪ ಸಪ್ತಪದಿ ಆಮೇಲೆ ಫಸ್ಟು ಬಂದ ತಕ್ಷಣ ಹುಡ್ಗನಿಗೆ ಅಥ್ವಾ ಹುಡುಗಿಗೆ ಸ್ವಾಗತ ಮಾಡಕ್ಕೆ ಆಗಲಿ ಬೊಕ್ಕೆಗಳ್ನ ಅದು ಬಿಟ್ಟರೆ ನೀವು ವೆಲ್ಕಮ್ ಈ ಥರ ಈ ಫಿಲ್ಮ್ಗಳಲೆಲ್ಲ ತೋರಿಸ್ತಾರಲ್ಲ ಆ ಥರ ಡೆಕೋರೇಷನ್ ಆಗಲಿ ಈ ನಾವು ಒಂದು ಸರ್ತಿ ಮಂಟಪ ನೋಡಿ ಬಿಡ್ತೀವಿ ನೋಡಿ ಸ್ಟಾರ್ಟ್ ಮಾಡ್ತಿವಿ ಬಿಡಿ ಮೇಡಮ್ ನಾವು ನಿಮಗೆ ಡಿಟೇಲ್ ಕಳ್ಸ್ತೀವಿ ಹಾಂ ನಾವು ಸರಿ ಹಾಂ ನಮ್ಮ ಕೆಲಸ ಮಾಡ್ತೀವಿ ಹಾಂ

ಖಂಡಿತ ಮೇಡಮ್ ಖಂಡಿತ ಕಳ್ಸ್ತೀವಿ ಮ್ಯಾಮ್ ಇವಾಗ ನಾನು ಏನೇನು ಮಾಹಿತಿ ಹೇಳ್ದೆ ಅದೆಲ್ಲ ಕಳ್ಸಿರ್ತೀನಿ ನೀವು ಒಂದು ಸರ್ತಿ ನೋಡ್ಕೊಳ್ಳಿ ಏನೇ ಚೇಂಜಸ್ ಇದ್ದರೂ ನಿಮ್ಮ ನಿಮ್ಗೆ ಗೊತ್ತಲ್ಲವಾ ಮಂಟಪ ಯಾವುದು ಅಂತ ಅದು ಇ ಅದಕ್ಕೆ ಇದು ಸೆಟ್ ಆಗುತ್ತೋ ಇಲ್ಲವೋ ಅಂತ ನೋಡ್ಕೊಳ್ಳಿ ನಿಮಗ್ ಏನಾದರು ಕಸ್ಟಮೈಝ್ ನೀವೇ ಬೇರೆ ಥರ ಅಂದರೆ ನಿಮ್ಗೆ ಏನು ತಲೆಯಲ್ಲಿ ಯೋಚನೆಗಳಿದೆ ಅದು ನಮ್ಗೆ ಹೇಳಿ ನಾನು ಅದೇ ಥರ ಮಾಡ್ಸಿ ಕೊಡ್ತೀನಿ ಏನು ಚಿಂತೆ ಮಾಡಬೇಡಿ ಮೇಡಮ್ ಹಾಂ ಹೌದು ಹ್ಞ್ ಹಾಂ ಕಳಿಸಿ ಕಳಿಸಿ ಹಾಂ ಕಳಿಸಿ ಮೇಡಮ್ ಖಂಡಿತ ಮಾಡ್ಕೊಡೋಣ ಹ್ಞ್ ಖಂಡಿತ ಮಾಡ್ಕೊಡೋಣ ಬಿಡಿ ಒಂದು ಒಂದೂವರೆ ರೇಂಜಲ್ಲಿ ಅಲ್ಲವಾ ಇನ್ನು ಚೆನಾಗೆ ಮಾಡ್ಬೋದು ಮಾಡ್ಕೊಡೋಣ ಬಿಡಿ ಮೇಡಮ್ ಹ್ಞ್ ಓಕೆ ಮೇಡಮ್ ಹಾಂ ಸರಿ ಹಾಂ ಕಟ್ ಮಾಡಿ